ನಾವು ಬಟ್ಟೆಗಳನ್ನು ತುಂಬ ಸ್ವಚ್ಚವಾಗಿ ಒಗೆಯುತ್ತೇವೆ ನೀರನ್ನು ಹೆಚ್ಚು ಪೋಲು ಮಾಡದಂತೆ ಕಾಪಾಡಿಕೊಳ್ಳುತ್ತೇವೆ ಬಟ್ಟೆಗಳನ್ನು ತುಂಬ ಸುರಕ್ಷಿತವಾಗಿ ಒಗೆದು ಅದನ್ನು ಬಿಸಿಲಿನಲ್ಲಿ ಒಣಗಿಸುತ್ತೇವೆ ಬಟ್ಟೆಗಳನ್ನು ನಾವು ತುಂಬ ಚೆನ್ನಾಗಿ ಒಗೆಯುತ್ತೇವೆ ಸಾಬೂನು ಬಾರ್ನಂತಹ ದಿಂದ ತುಂಬ ಚೆನ್ನಾಗಿ ಒಗೆಯುತ್ತೇವೆ ಬಟ್ಟೆಗಳನ್ನು ಒಗೆದ ನಂತರ ಬಿಸಿಲಿನಲ್ಲಿ ಒಣಗಿಸುತ್ತೇವೆ ಮಳೆಯ ಕಾರಣ ಫ್ಯಾನ್ ಗಾಳಿಯಲ್ಲಿಯೂ ಒಣಗಿಸುತ್ತೇವೆ ಬಟ್ಟೆಯನ್ನು ಬಟ್ಟೆ ತೊಳೆಯುವ ಯಂತ್ರದಿಂದಲೂ ಒಗೆಯುತ್ತೇವೆ ಕೈಯ ಕೈಗಳಿಂದ ಸಹ ಬಟ್ಟೆಗಳನ್ನು ತೊಳೆಯುತ್ತೇವೆ ಬಟ್ಟೆಗಳನ್ನು ನಾವು ತುಂಬ ಸುರಕ್ಷಿತವಾಗಿ ತೊಳೆದು ಅದನ್ನು ಧರಿಸುತ್ತೇವೆ ಬಟ್ಟೆಗಳನ್ನು ನಾವು ತುಂಬ ನೀರು ಪೋಲು ಮಾಡದಂತೆ ಕಡಿಮೆ ನೀರಿನಲ್ಲಿ ತೊಳೆದು ಒಣಗಿಸುತ್ತೇವೆ ಬಟ್ಟೆಗಳನ್ನು ನಾವು ತುಂಬ ಸುರಕ್ಷಿತವಾಗಿ ಒಗೆಯುತ್ತೇವೆ ಬಟ್ಟೆಗಳನ್ನು ನಾವು ಕಡಿಮೆ ನೀರಿನ ವೆಚ್ಚದಲ್ಲಿ ತೊಳೆದು ಒಣಗಿಸುತ್ತೇವೆ ಬಟ್ಟೆಗಳು ಒಣಗಿದ ನಂತರ ನಾವು ಧರಿಸುತ್ತೇವೆ

ಬಟ್ಟೆ ಒಗೆಯುವ ವಿಧಾನವಾಗಿದೆ ಬಟ್ ನಾವು ಬಟ್ಟೆಯನ್ನು ಕಡಿಮೆ ನೀರಿನಲ್ಲಿ ಒಗೆದು ಒಣಗಿಸಿ ಧರಿಸುತ್ತೇವೆ ಜಾಸ್ತಿ ನೀರನ್ನು ಬಳಸುವುದಿಲ್ಲ ಹೆಚ್ಚು ನೀರನ್ನು ಪೋಲು ಮಾಡುವುದಿಲ್ಲ ಬಟ್ಟೆ ಒಗೆಯುವ ಸಂದರ್ಭದಲ್ಲಿ ಇದು ನ್ನಾ ಬಟ್ಟೆ ನಾವು ಬಟ್ಟೆ ಹೇಗೆ ತೊಳೆಯುತ್ತೀರಿ ಮತ್ತು ಹೇಗೆ ಒಣಗಿಸುತ್ತೀರಿ ಎನ್ನುವ ಮಾತಾಗಿದೆ ಧನ್ಯವಾದಗಳು